ಹಾಂ ಹೇಳಿ ಹಾಂ ಹೌದಾ ಹಾಂ ಹೇ ನಿಮಗೆ ಯಾವ ಥರ ಮನೆ ಬೇಕು ಹೇಳಿ

ಈಗ ಇವರೇ ನಿಮಗೆ ಈಗ ರೂರ ರೂರಲ್ ಕಡೆ ಬೇಕಾ ಇಲ್ಲ ಸಿಟಿ ಕಡೆ ಬೇಕಾ ಇವರೇ ನಿಮಗೆ ಈಗ ನಿಮ್ಮ ಕಂಪ್ನಿ ಎಲ್ಲಿ ಇರೋದು ಹೇಳಿ ಹಾಂ ಹೌದಾ ಹಾಂ ಈಗ ನಿಮಗೆ ಹಂಚಿನ ಮನೆ ಬೇಕಾ ಇಲ್ಲಾ ತಾರಸಿ ಮನೆ ಬೇಕಾ ಇಲ್ಲಾ ಸೀಟಿನ ಮನೆ ಬೇಕಾ ಹೇಳಿ ನಿಮಗೆ ಹಾಂ ಹಾಂ ಹೌದಾ ಈಗ ನಿಮ್ಮ ಈಗ ನೀವು ಬಾಡಿಗೆನ ಎಷ್ಟು ಕೊಡ್ಬೋದು ನೀವು ಅತ್ ಹತ್ತು ಸಾವಿರನಾ ಅಡ್ವಾನ್ಸ್ ಸರಿ ಬಿಡಿ ಹಾಂ ಈಗ ಒಂದು ನಾಳೆ ಇಲ್ಲ ನಾಳಿದ್ದು ಫೋನ್ ಮಾಡಿ ಒಂದು ನಾಲ್ಕು ಐದು ಮನೆ ಇದೆ ಆದರೆ ಒಂದು ಇನ್ನೂ ಹಾಗಿದ್ರೆ ಅಡ್ವಾನ್ಸ್ ಜಾಸ್ತಿ ಆಗುತ್ತಲ್ಲ ಅದು ಹ್ಞೂ ಸರಿ ಬಿಡಿ ನೋಡ್ತೀನಿ ಇವತ್ತೇ ಬೇಕಾ ಲೀಸ್ ಅಂದರೆ ಸರ್ ಅದು ಜಾಸ್ತಿ ಸರ್ ಒಂದು ಎರಡು ಮೂರು ಲಕ್ಷ ಜಾ ಆಗುತ್ತೆ ಸರ್ ಹಾಂ ಹೌದಾ ಹಾಗಿದ್ರೆ ಹಾಗಿದ್ರೆ ಇನ್ನು ನೀವು ಆರು ಗಂಟೆಗೆ ಬನ್ನಿ ಹ್ಞೂ ನೋಡೋದ್ ಹಾಂ ಸರಿ ಹಾಂ ಸ್ ಬನ್ನಿ